ಹಲೋ ನಮಸ್ತೆ ಯಾರು ಹೇಳ್ ರೀ ಹೇಳ್ ರೀ ನೋಡಿ ರೀ ಯಾಕಂದರೆ ನೀವು ಸ ಡೇಟ್ಸ್ ಅಂದರೆ ದಿನಾಂಕದೊಳಗಡೆ ನಮಗೆ ಪುಕ್ ಪುಸ್ತಕನ ಅಭ್ಯರ್ಥಿಗೆ ಕೊಟ್ಟರೆ ತೆಗೆದುಕೊಂಡ್ರೆ ಮುಂದಿನ ಮಕ್ಕಳಿಗೆ ಸ್ವಲ್ಪ ಕೊಡಬೇಕಾಗತ್ತೆ ಮುಂದಿನವ್ರಿಗೆ ಕೂಡ ಓದೋದಕ್ಕೆ ಒಂದು ಲಭ್ಯತೆ ಇರ್ತದೆ ಯಾಕಂದರೆ ನೀವು ಒಂದು ಸಮಯವನ್ನು ಈಗ ನಾವು ನಿಮಗೆ ಒಂದು ಭಾಳ ಹೊತ್ ಕೊಟ್ಟರೆ ಭಾಳ ದಿನಗಳ ನಾವು ನಿಮ್ಮಲ್ಲಿ ಕ್ರೋಡೀಕರ್ಸಿದ್ರೆ ಅದು ಏನಾಗುತ್ತೆ ಮುಂದಿನ ಮಕ್ಳು ಬಂದು ಕೇಳಿದಾಗ ನಾವು ಇಲ್ಲ ಅನ್ನೋದಕ್ಕೆ ಆಗೋಲ್ಲ ಯಾಕಂದರೆ ಗ್ರಂಥಾಲಯದಲ್ಲಿ ಇರುವಂಥ ಪುಸ್ತಕಗಳನ್ನು ಆಲ್ಮೋಸ್ಟ್ ಎಲ್ಲರೂ ಓದುವಂಥ ವಿಚ್ಚಯ ಅನುಸಾರವಾಗಿ ಬರುತ್ತಾರೆ ಇಚ್ಛೆ ಅನುಸಾರ ಬರಬೇಕಾದ್ರೆ ಅವು ಪುಸ್ತಕಗಳನ್ನು ನಾವು ಹೇಳ್ ರೀ ಹೇಳ್ ರೀ ಓಕೆ ಓಕೆ ಆಗಲಿ ಆಗಲಿ ನಮ್ಮ ಲೈಬ್ರೆರಿ ಪ್ರಕಾರ ನಿಮ್ಮದು ಅದು ಎಕ್ಸ್ಟ್ರಾ ಮತ್ತು ನಿಮಗೆ ಶುಲ್ಕ ಆಗುತ್ತೆ ಹೆಚ್ಚಿನ ಶುಲ್ಕ ಆಗುತ್ತೆ ಆ ಶುಲ್ಕವನ್ನು ನೀವು ಮತ್ತೆ ಕೊಡುವ ಸಮಯದಲ್ಲಿ ಅದನ್ನ ಭರಿಸಬೇಕಾಗತ್ತೆ ಗೊತ್ತಾಯಿತೇನಪ್ಪ ಆಗಲಿ ಆಗಲಿ ಆಗಲಿ ಆಗಲಿ ಯಾಕಂದರೆ ಆದಷ್ಟು ಬೇಗ ಅದನ್ನು ಮರುಕಳಿಸಿರಿ ಹಿಂದ್ ಹಿಂದಕ್ಕೆ ಓಕೆ ರೀ ಓಕೆ ಆಯ್ತು